ಇದು ಕೊರೊನಾ ಟೈಮ್ನಲ್ಲಿ ತುಂಬ ಜನ ಊಟಕ್ಕೆ ತೊಂದರೆ ಇತ್ತು ಕೊ ಇದಾದಾಗ ಅವಾಗ ನಮಗೆ ಹಾಲು ಸಹ ಸಿಗ್ತಾ ಇರ್ಲಿಲ್ಲ ನಾವು ಏನು ಮಾಡ್ತಾಯಿದ್ವಿ ಇರೋದರಲ್ಲೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ವಿ ಹೊರಗಡೆಯಿಂದ ಕ ಲಾಕ್ ಡೌನ್ ಆಗೋದಾಗ ನಮಗೇನು ಐಟಮ್ಸೆ ಸಿಕ್ತಾ ಇರ್ಲಿಲ್ಲ ಆದರೆ ನಾವು ಮನೆಯಲ್ಲಿರೋದೇ ಮಾಡ್ಕೊಂಡು ತಿಂದ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ನಾವೂ ಅಡುಗೆ ಮಾಡ್ಕೊಟ್ಟಿದ್ದೀವಿ ಆದರೆ ತುಂಬ ತೊಂದರೆ ಆಗ್ತಾ ಇತ್ತು ಏನು ತರಕಾರಿ ಆಗಲಿ ಹಾಲು ಮನೆಗೆ ಸಾಮಾನು ಏನು ಸಿಗ್ತಾ ಇರ್ಲಿಲ್ಲ ಈ ಲಾಕ್ ಡೌನ್ ಟೈಮ್ನಲ್ಲಿ ಆದರೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ನಮ್ಗೆ ತುಂಬ ಕಷ್ಟ ಆಗಿತ್ತು ಆದ್ರೂ ನಾವು ಏನೋ ಮನೇಲ್ಲಿ ಇರೋದೇ ಮಾಡ್ಕೊಂಡು ತಿಂದ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಬೇರೆಯವರಿಗೆಲ್ಲ ನಾವು ಕೊಟ್ಟಿದ್ದೀವಿ ಆ ಅನ್ನ ಮಾಡ್ಕೊಟ್ಟಿದ್ದೀವಿ ಬ್ರೆಡ್ಡು ಬಿಸ್ಕೆಟ್ಸು ನಮ್ಮ ಕೈಯಲ್ಲಿ ಏನು ಹೆಲ್ಪ್ ಆಗುತ್ತೆ ಅದೆಲ್ಲ ಹೆಲ್ಪ್ ಮಾಡಿದ್ದೀವಿ ಆದರೆ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಏನು ಇರ್ತಾ ಇರ್ಲಿಲ್ಲ ರಸಂ ಮಾಡೋದು ಅನ್ನ ಮಾಡ್ಕೊಳ್ಳೋದು ಈ ಥರ ತರಕಾರಿ ಸಿಗ್ತಾ ಇಲ್ಲ ಅದ್ಕೆ ನಾವೇನು ಮಾಡೋದು ಬರೀ ರಸ ಅನ್ನ ಮೊಸರು ಸಿಗ್ತಾ ಇರ್ಲಿಲ್ಲ ಹಾಲು ಸಿಗ್ತಾ ಇರ್ಲಿಲ್ಲ ಈ ಥರ ಮಾಡಿ ತುಂಬ ತೊಂದರೆ ಅನುಭವ್ಸಿದ್ದೀವಿ ಲಾಕ್ ಡೌನ್ ಟೈಮ್ನಲ್ಲಿ ಯಾರು ಕೊಡೋದಕ್ಕೆ ನಮಗೆ ಶಕ್ತಿ ಇದ್ರೂ ಮಾಡೋಕ್ಕೆ ಐಟಮ್ ಸಿಗ್ತಾ ಇರ್ಲಿಲ್ಲ ಅದ್ರಿಂದ ನಮ್ಮ ಮನೆಯಲ್ಲಿರೋದೆ ಐಟಮ್ಸಲ್ಲಿ ಸ್ವಲ್ಪ ನಾವು ತಿಂದು ಸ್ವಲ್ಪ ಬೇರೆಯವರಿಗೆ ಕೊಡ್ತಾಯಿದ್ವಿ ಆದ್ರೂ ಮಕ್ಳು ಇರೋರಿಗೆ ಹಾಲು ಮನೆಯಲ್ಲಿ ಮಗು ಇತ್ತು ಹಾಲು ಸಿಗ್ತಾ ಇರ್ಲಿಲ್ಲ ಮಗುಗೆ ತುಂಬ ತುಂಬ ಲಾಕ್ಡೌನಲ್ಲಿ ಕಷ್ಟ ಆಯ್ತು ನಮಗೆ ಆದ್ರು ಮನೇಲಿರೋದನ್ನೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಕೊಂಡು ಮನೆಯಲ್ಲೇ ಇದ್ವಿ ನಾವು ಈ ಥರ ತೊಂದರೆ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಪಾಪ ಆಚೆ ಕಡೆ ಈ ಕೂಲಿಯವರಿಗೆ ಭಿಕ್ಷುಕರಿಗೆ ಅವರಿಗೆಲ್ಲ ಊಟವೇ ಸಿಕ್ತಾ ಇರ್ಲಿಲ್ಲ ಪಾಪ ಅವ್ರಿಗೆಲ್ಲು ಊಟವು ಕೊಡ್ತ ಕೊಡೋರು ಇರ್ಲಿಲ್ಲ ಇದರಿಂದ ತುಂಬ ತೊಂದರೆ ಆಯ್ತು ಲಾಕ್ಡೌನಲ್ಲಿ ನಾವು ಮನೇಲಿರೋದು ಏನೋ ಒಂದು ಮಾಡ್ಕೊಂಡು ತಿಂದ್ಕೊಂಡು ಬಿಡ್ತಾಯಿದ್ವಿ ಆದರೆ ಹೊರ್ಗಡೆಯವ್ರಿಗೆ ಹಾಲು ಸಿಗೊಲ್ಲ ಮೊಸರು ಸಿಗೊಲ್ಲ ಏನು ಸಿಗ್ತಾ ಇರ್ಲಿಲ್ಲ ಅದ್ರಿಂದ ತುಂಬ ಜನಕ್ಕೆ ತೊಂದರೆ ಆಗಿದೆ ನಮ್ಗು ಅಷ್ಟೆ ಮನೆಯಲ್ಲಿದ್ರು ನಮಗೂ ಏನು ಸಿಗ್ತಾ ಇರ್ಲಿಲ್ಲ ಮನೆಯಲ್ಲಿ ಇರೋದನ್ನೇ ತಿಂದ್ಕೊಂಡು ರಸಾವೋ ಅನ್ನವೋ ಮನೆಯಲ್ಲಿ ಚಪಾತಿ ಹಿಟ್ಟು ಏನಿರುತ್ತೆ ಅದನ್ನೆ ತಿಂದ್ಕೊಂಡು ನಾವು ಕಾಲ ಹಾಗ್ತಾ ಇದ್ದಿದ್ದು ತರಕಾರಿ ಸಿಗ್ತಾ ಇರ್ಲಿಲ್ಲ ಆದ್ರಿಂದ ನಾವು ಮನೆಯಲ್ಲಿರೋದೆ ಐಟಮ್ಸ್ ತಿಂದ್ಕೊಂಡು ಕಾಲ ಹಾಕ್ಕೊಂಡು ಬರ್ತಾಯಿದ್ವಿ ಲಾಕ್ಡೌನಲ್ಲಿ ಲಾಕ್ ಡೌನ್ ಬಂದಿರೋದ್ರಿಂದ ಎಷ್ಟೋ ಜನ ಸತ್ತೋಗಿದ್ದಾರೆ ಊಟ ತಿಂಡಿ ಇಲ್ದಿರಾ ನಾವು ನಮ್ಮ ಮನೆಯಲ್ಲಿ ನಮ್ಮ ತಾತ ಇದ್ರು ಅವ್ರಿಗೆ ಜಾಸ್ತಿ ಆಗ್ಬಿಟ್ಟು ಆಸ್ಪಿಟ್ಲ್ ಕರ್ಕೊಂಡು ಹೋದ್ರು ಅವರು ಉಳಿಲಿಲ್ಲ ಆದ್ರು ಏನೂ ಮಾಡೋಕು ಆಗ್ಲಿಲ್ಲ ನಮ್ಮ ತಾತ ಹೋದ್ಮೆಲೆ ನಾವೆಲ್ಲ ಚೆಕ್ ಮಾಡ್ಸ್ಕೊಂವಿ ನಮಗೇನು ತೊಂದ್ರೆ ಇದಿಲ್ಲ ಆದರೆ ಇರೋದನ್ನೇ ನಾವು ತಿಂದ್ಕೊಂಡು ಕಾಲ ಹಾಕ್ಕೊಂಡು ಮನೆಯಲ್ಲೆ ಇದ್ವಿ ಹೊರಗಡೆ ಹೋಗೋಕ್ಕೆ ಆಗ್ತಾ ಇರ್ಲಿಲ್ಲ ನಮ್ಮ ಮಗುಗೆ ಹಾಲು ಸಿಗ್ತಾ ಇರ್ಲಿಲ್ಲ ಇರೋದು ಮನೆಯಲ್ಲಿರೋದು ಚಪಾತಿಯೋ ಅನ್ನವೋ ರಸಾವೋ ಈ ಥರ ಮಾಡ್ಕೊಂಡು ತಿಂತಾಯಿದ್ವಿ ನಾವು ಇಷ್ಟೆ